ನಾವು ಹೆಚ್ಚಾಗಿ ನಾವು ಬೆಳೆದ ತರಕಾರಿ ಅಲಸಂಡೆ ಅಥವಾ ಬದನೆ ಬೆಂಡೆ ಬಸಳೆ ಮೊದಲಾದ ತರಕಾರಿಯನ್ನು ಎಲ್ಲ ನಮ್ಮ ಅಂಗಡಿಯಲ್ಲೇ ನಮ್ಗೆ ಅಂಗಡಿ ಇರೋದರಿಂದ ಅದರಲ್ಲೇ ಮಾರಾಟ ಮಾಡ್ತೀವಿ ಅದರಲ್ಲಿ ನಮ್ಮದೇ ಸ್ವಂತ ಅಂಗಡಿ ಇರುವ ಕಾರಣ ನಮಗೆ ಹೆಚ್ಚಾಗಿ ಲಾಭಾಂಶ ನಮಗೇ ಉಳಿಯುತ್ತೆ ನಾವು ಅದನ್ನು ಬೇರೆಯವರಿಗೂ ದಲ್ಲಾಳಿ ಮುಖಾಂತರ ಕೊ ಮಾರಾಟ ಮಾಡ್ತಾ ಇಲ್ಲ ದಲ್ಲಾಳಿ ಮುಖಾಂತರ ಮಾರಾಟ ಮಾಡಿದರೆ ಅವ್ರಿಗೆ ತುಂಬ ಪ್ರಾಫಿಟ್ ಲಾಭಾಂಶ ಅವರಿಗಿದಾಗತ್ತೆ ಆದರೆ ಬೇರೆಯವರು ಡೈರೆಕ್ಟ್ ನಮ್ಮಲ್ಲಿಗೇ ಬಂದು ತರಕಾರಿ ಅಥವಾ ತೆಂಗಿನಕಾಯಿ ಅಡಿಕೆ ತಗೊಂಡು ಹೋಗೋದರಿಂದ ಆ ಗ್ರಾಹಕರಿಗೆ ಅವರಿಗೂ ಲಾಭ ಆಗುತ್ತೆ ಯಾಕೆಂದ್ರೆ ದಲ್ಲಾಳಿಗೆ ಹೋಗೋ ಲಾಭವನ್ನು ನಾವು ಡೈರೆಕ್ಟ್ ಗ್ರಾಹಕರಿಗೆ ಇದು ಮಾ ಮಾರೋಕೆ ಮಾರುವ ರೀತಿಯಿಂದ ಅವರಿಗೆ ಲಾಭ ಅವರಿಗೂ ಉಪಯೋಗ ಆಗುತ್ತೆ ಹೆಚ್ಚಾಗಿ ನಾವು ಬೇರೆ ರಾಜ್ಯಕ್ಕೇನು ಮಾರಾಟ ಮಾಡ್ತಾಯಿಲ್ಲ ಯಾಕೆಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬೆ ಬೆಳೆಯೋ ತರಕಾರಿ ಇಲ್ಲೇ ಹೆಚ್ಚಾಗಿ ಬೆಳೆದದ್ದೆಲ್ಲ ಖಾಲಿಯಾಗುತ್ತೆ ಹಾಗಾಗಿ ಬೇರೆ ರಾಜ್ಯಕ್ಕೆ ದಲ್ಲಾಳಿಗಳಿಗೆ ಮಾರಾಟಮಾಡೋ ಅವಕಾಶವೇ ಸಿಗ್ತಾ ಇಲ್ಲ ಕಾಳು ಮೆಣಸಾಗ್ಲಿ ಇಲ್ಲೇ ನಮ್ಮ ಊರಲ್ಲೇ ನಮ್ಮ ಪ್ರದೇಶದಲ್ಲೇ ಅಂಗಡಿಗಳು ಇರುತ್ತೆ ಅಂಗಡಿಯವ್ರಿಗೆ ನಮ್ಮಲ್ಲಿ ಹೆಚ್ಚಾದಂತಹ ಉಳಿದ್ರೆ ಆ ಬೇರೆ ಅಂಗ್ಡಿಯವ್ರಿಗೆ ಕೊಡ್ತೀವಿ ಬೆ ಮತ್ತು ದಲ್ಲಾಳಿಗಳ ಪ್ರವೇಶ ಆದಷ್ಟು ಕಡಿಮೆ ಇದರಲ್ಲಿ ಮತ್ತು ವಾಣಿಜ್ಯ ಬೆಳೆಯಲ್ಲಿ ಇದು ತೆಂಗಿನಕಾಯಿ ಅಡಿಕೆ ಅದನ್ನೆಲ್ಲ ನಮ್ಮಲ್ಲಿ ಮಿಕ್ತೆ ಆಗಿ ಉಳಿದದ್ದನ್ನು ಬೇರೆಯವ್ರ್ಗೆ ಬೇರೆ ಅಂಗಡಿಗಳಿಗೆ ಕೊಡ್ತೀವಿ ಮಲ್ಲಿಗೆಯನ್ನು ಮಲ್ಲಿಗೆ ಬೆಳೆ ಬೆಳೆಯೋದರಿಂದ ನಾವೇ ಮದುವೆ ಮನೆಯವರು ಡೈರೆಕ್ಟ್ ಬಂದು ಇದು ಮಾಡ್ತಾರೆ ಅದ್ನ ನಾವು ಕಟ್ಟೆಗೆ ತಗೊಂಡೋಗಿ ಕೊಟ್ಟಾಗ ಅವರು ಕಟ್ಟೆಯವರು ನಮಗೆ ತುಂಬಾ ರೇಟ್ ಕಡಿಮೆ ಕೊಡೋದು ಅವರ ಲಾಭ ಇಟ್ಟುಕೊಂಡು ನಾವೇ ಡೈ ನೇರವಾಗಿ ಗ್ರಾಹಕರಿಗೆ ಕೊಟ್ಟಾಗ ಅವರಿಗೂ ಅದರಲ್ಲಿ ಲಾಭ ಆಗುತ್ತೆ ನಮಗೂ ಲಾಭ ಆಗುತ್ತೆ ಹಾಗಾಗಿ ಮಲ್ಲಿಗೆ ಬೆಳೆಯಲ್ಲಿ ನಾವು ಆ ರೀತಿಯ ಒಂದು ಆಲೋಚನೆ ಯೋಜನೆಯನ್ನು ರೂಪಿಸ್ಕೊಂಡಿದ್ವಿ ಮತ್ತು ಉಳಿದ ತೆಂಗಿನಕಾಯಿ ಅಡಿಕೆ ಎಲ್ಲ ಮಿಕ್ತೆ ಆಗಿದ್ದನ್ನು ಬೇರೆಯವರಿಗೆ ಡೈರೆಕ್ಟಾಗಿ ಮಾರುತ್ತಾ ಇದ್ದೀವಿ